ಕರ್ನಾಟಕದಲ್ಲಿ ಜನರು ನೋಡ್ಬೌದಾದಂಥ ಸ್ಥಳಗಳು ಅಥ್ವಾ ಪ್ರವಾಸಿಗರು ಬರೋವಂಥ ಸ್ಥಳದಲ್ಲಿ ಮನೋರಂಜನ ಚಟುವಟಿಕೆಗಳು ಇರ್ಬೇಕು ಅಂತಂದರೆ ದಾಂಡೇಲಿಯಲ್ಲಿ ವನ್ಯ ಜೀವಿ ಅಭಯಾರಣ್ಯ ಅಲ್ಲಿ ಕೂಡ ತುಂಬ ತುಂಬ ಚನ್ನಾಗಿದೆ ಅಲ್ಲಿ ವನ್ಯಜೀವಿಗಳನ್ನ ನೋಡ್ಬೋದು ಇನ್ನೂ ದಾಂಡೇಲಿಯಲ್ಲೇ ಕಾಲಿ ನದಿಯಲ್ಲಿ ವಾ ರಿವರ್ ರಾಫ್ಟಿಂಗ್ ಅಂತ ಹೇಳಿ ಹೇಳ್ತಾರೆ ಅಂದರೆ ನದಿ ರಾಫ್ಟಿಂಗ್ ಹೋಗೋದು ನದಿಯಲ್ಲಿ ದೋಣಿಯಲ್ಲಿ ಹೋಗುವಂಥದ್ದು ಅದು ಅದು ಕೂಡ ಒಂದು ಸಾಹಸ ಕ್ರೀಡೆ ಥರ ಒಳ್ಳೆಯ ಚಟುವಟಿಕೆ ಮನೋರಂಜನೆ ಸಿಗುತ್ತೆ ಇನ್ನು ಕರ್ನಾಟಕದಲ್ಲಿ ಬೇರೆ ನೋಡ್ಬೌದಂದರೆ ಮುಳ್ಳಯ್ಯನ್ಗಿರಿ ಚಿಕ್ಕಮಗ್ಳೂರಲ್ಲಿ ಅಲ್ಲೂ ಕೂಡ ಬೆಟ್ಟದ ಮೇಲೆ ಬೈಕಿಂಗ್ ಹೋಗ್ಬೋದು ಚಾರಣ ಹೋಗ್ಬೋದು ಇನ್ನೂ ರೋಡಲ್ಲು ರೋಡ್ ಬೈಕಿಂಗ್ ಅನ್ನೋದು ಎಲ್ಲಾ ಕಡೆನು ಮಾಡ್ಬೋದು ಕರ್ನಾಟಕದಲ್ಲಿ ಈ ಮುಳ್ಳಯ್ಯನ್ಗಿರಿ ಕರ್ನಾಟಕದಲ್ಲೇ ಅತೀ ಎತ್ತರವಾದ ಮ ಬೆಟ್ಟ ಆಗಿರೋದರಿಂದ ಇಲ್ಲಿ ಚಾರಣ ಮಾಡೋದು ಏನೋ ಒಂಥರ ಸಾಹಸದ ಥರಾನೆ ಇರತ್ತೆ ಇದ್ರ ಚಾರಣ ಪೂರ್ತಿ ಮಾಡ್ಬೇಕಂದರೆ ಅದು ನಿಜ್ವಾಗಲೂ ತುಂಬಾ ದೊಡ್ಡ ಸಾಹಸ ಅಂತನೇ ಹೇಳ್ಬೋದು ಅದೇ ಥರನೇ ಬಾಬಾ ಬುಡನ್ ಗಿರಿ ಬೆಟ್ಟ ಇದು ಕೂಡ ಮುಳ್ಳಯ್ಯನ್ಗಿರಿ ಹತ್ರನೆ ಇಲ್ಲೂ ಅಷ್ಟೆ ಚಾರಣ ಹೋಗ್ಬೋದು ಆದರೆ ಇದು ಎರಡುನೂ ಕರ್ನಾಟಕದಲ್ಲೇ ಅತೀ ಎತ್ತರವಾದ ಬೆಟ್ಟಗಳು ಇಲ್ಲಿ ಬೆಟ್ಟದ ಮೇಲೆ ಬೈಕಿಂಗ್ ಹೋಗೋದು ಇಲ್ಲಾ ಚಾರಣ ಹೋಗೋದು ಅಂದರೆ ಒಂಥರ ಸಾಹಸ ಅಂತನೇ ಹೇಳ್ಬೋದು ಇನ್ನು ಅದು ಬಿಟ್ಟರೆ ಸ್ಕಂದ ಗಿರಿಯಲ್ಲಿ ಬೆಂಗ್ಳೂರಲ್ಲಿ ಅಲ್ಲೆಲ್ಲಾ ಕ್ಯಾಂಪಿಂಗ್ ಹಾಕ್ಬೋದು ಪಕ್ಷಿ ವೀಕ್ಷಣೆ ಮಾಡ್ಬೋದು ಇದು ತುಂಬ ಚೆನಾಗಿರುತ್ತೆ ಪಕ್ಷಿ ವೀಕ್ಷಣೆ ಅದೊಂದು ಥರ ಮನೋರಂಜನೆ ಚಟುವಟಿಕೇನೆ ಇನ್ನೂ ರಾತ್ರಿ ಹೊತ್ತು ಕೂಡ ಚಾರಣ ಹೋಗ್ಬೋದು ಸ್ಕಂದ ಗಿರಿಯಲ್ಲೆಲ್ಲ ಬೆಂಗಳೂರಲ್ಲಿ ಪಕ್ಷಿ ವೀಕ್ಷಣೆನೇ ಏನೋ ಒಂಥರ ಚೆನಾಗಿರತ್ತೆ ಇನ್ನೂ ಅದನ್ನ ಬಿಟ್ಟರೆ ಬರ್ಹಾಪುಲ್ ಆ ನದಿಯಲ್ಲಿ ಕೂಡ ರಾಫ್ಟಿಂಗ್ ಹೋಗ್ಬೊದು ದೋಣಿಯಲ್ಲಿ ಹೋಗ್ಬೊದು ಆದ್ರೆ ಇಲ್ಲಿ ಹೋಗೊದು ತುಂಬ ಕಷ್ಟ ಇಲ್ಲಿ ದೋಣಿಯಲ್ಲಿ ರಾಫ್ಟಿಂಗ್ ಹೋಗೊದು ತುಂಬನೆ ಕಷ್ಟ ಈ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲೇ ಅತೀ ಕಷ್ಟವಾದ ರಾಫ್ಟಿಂಗ್ ಅಂದರೆ ಈ ಬರ್ಹಾಪುಲ್ನಿಂದು ಈ ಸಾಹಸ ಕ್ರೀಡೆಗಳನ್ನ ತುಂಬ ಇಷ್ಟ ಪಡೋರಿಗೆ ಈ ಹೊರಗಡೆ ಪ್ರವಾಸಿ ಸ್ಥಳಗಳಿಗೆ ಹೋದಾಗ ಇಂತದೆಲ್ಲಾ ಮಾಡಬೇಕು ಅನ್ನೋರಿಗೆ ಇದೊಂದು ಒಳ್ಳೆಯ ಜಾಗ ಅಂತಾನೆ ಹೇಳ್ಬೋದು ಅದು ಬಿಟ್ಟರೆ ಇನ್ನು ಮುರುಡೇಶ್ವರ ಹತ್ರದಲ್ಲಿ ಬೀಚು ಇದೆ ಇಲ್ಲಿ ಪ್ಯಾರಸೀಲಿಂಗ್ ಹೋಗ್ಬೋದು ಜೆಟ್ಸ್ಕೈಯಿಂಗ್ ದೋಣಿಯಲ್ ಹೋಗ್ಬೋದು ಸ್ಕೂಬಾ ಡೈವಿಂಗ್ ಇದೆಲ್ಲ ಮಾಡ್ಬೋದು ಇಲ್ಲಿ ಈ ಮುರುಡೇಶ್ವರ ದೇವಸ್ಥಾನ ಕೂಡ ಇದೆ ನೋಡಲಿಕ್ಕೆ ಧಾರ್ಮಿಕವಾಗಿ ಕೂಡ ಒಂದು ದೇವಸ್ಥಾನ ನೋಡ್ಬೇಕು ಅಂದರೆ ಅದಕ್ಕೂ ಅಡ್ಡಿಯಿಲ್ಲ ಈ ರೀತಿ ಬೇರೆ ಬೇರೆ ಮನೋರಂಜನೆಗಾಗಿ ಹೋಗೋರಿಗೂನು ತುಂಬ ಚೆನಾಗಿದೆ ಅಲ್ಲೇ ನೇತ್ರಾಣಿ ದ್ವೀಪ ಕೂಡ ಇದೆ ಅಲ್ಲಿ ಕೂಡ ಸ್ಕೂಬಾ ಡೈವಿಂಗ್ ಹೋಗ್ಬೊದು ದ್ವೀಪಗಳನ್ನ ನೋಡೋರಿಗೆ ಇಷ್ಟ ಇದ್ದಿದ್ದರೆ ಈ ಈ ಇಂಥಾ ಜಾಗಗಳಿಗೆ ಬರ್ಬೋದು ಇನ್ನು ಇನ್ನೂ ಸಾಹಸ ಬೆಟ್ಟ ಹತ್ತೋದು ಅಂತದೆಲ್ಲ ಬೇಕಂತ ಅಂದರೆ ರಾಮನಗರ ಮತ್ತೆ ಸವಣದುರ್ಗಾ ತುರಹಳ್ಳಿ ಮದುಗಿರಿ ಇಂತ ಜಾಗದಲ್ಲೆಲ್ಲಾ ಸು ಬೆಟ್ಟ ಹತ್ತು ಹತ್ತೋದು ಪೂರ್ತಿ ಇಡೀ ಬೆಟ್ಟ ಹತ್ತೋದು ಇಂತದೆಲ್ಲ ಇಷ್ಟ ಇರೋರಿಗೆ ಇದು ತುಂಬ ಚೆನಾಗಿರತ್ತೆ ಮತ್ತು ಸೈಕ್ಲಿಂಗ್ ಸೈಕಲಲ್ಲಿ ಹೋಗೊರಿಗೆ ಕೂರ್ಗ್ ಮಾತ್ರ ತುಂಬ ಚೆನಾಗಿರೋ ಜಾಗ ವಿರಾಜ್ಪೇಟೆಯಲ್ಲಿರೋ ಕೂರ್ಗ್ ಅಲ್ಲಿ ಸೈಕ್ಲಿಂಗ್ ಹೇಗೋರಿಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸೈಕಲ್ ರೇಸ್ ಸೈಕಲ್ ಸ್ಪರ್ಧೆ ಇಟ್ಟು ಹೋಗೋರಿಗೆ ಇದು ಒಳ್ಳೆಯ ಜಾಗ ಇನ್ನು ಅದುನ್ನೂ ಬಿಟ್ಟರೆ ಮಂದಲ್ ಪಟ್ಟಿಯಲ್ಲಿ ಜೀಪ್ ಸಫಾರಿ ಹೋಗ್ಬೊದು ಸಫಾರಿ ಒಳಗಡೆ ಜೀಪಲ್ಲಿ ಒಂದು ಸುತ್ತು ಹಾಕೋದು ಅದು ಕೂಡ ಒಳ್ಳೆಯ ಮನರಂಜನೆ ಚಟುವಟಿಕೆ ಅಂತಾನೆ ಹೇಳ್ಬೋದು ಅದನ್ನು ಕೂಡ ಪ್ರವಾಸಿಗರು ಮಾಡ್ಬೋದು ಕೂರ್ಗ್ ಅಲ್ಲೇ ಅತಿ ಹೆಚ್ಚಾಗಿ ಈ ಜೀಪ್ ಸಫಾರಿ ಅಥ್ವಾ ಏನಾದರೂ ಹುಡ್ಕೋದು ಹುಡ್ಕೊಂಡು ಹೋಗೋದು ಎಕ್ಸ್ಪ್ಲೋರಿಂಗ್ ಅಂತ ಹೇಳ್ತಾರೆ ಅದು ಹುಡ್ಕೊಂಡು ಹೇಗೋದು ಬೆಟ್ಟಗಳ ಮೇಲೆ ಬೈಕಲ್ಲಿ ಸವಾರಿ ಹೋಗೊದು ಇಂಥದೆಲ್ಲ ಕೂರ್ಗಲ್ಲಿ ಮಾಡಲಿಕ್ಕೆ ತುಂಬ ಚೆನಾಗಿರುತ್ತೆ ಮಂದಲ್ ಪಟ್ಟಿಯಲ್ಲಿ ಕೂಡ ಇನ್ನು ಬಿಟ್ಟರೆ ಮೈಕ್ರೋಲೈಟ್ ಫ್ಲೈಯಿಂಗ್ ಅಂತ ಹೇಳಿ ಹೇಳ್ತಾರೆ ಅದು ಕೂಡ ಹಾರೋದೆ ಅದು ಬೆಂಗಳೂರು ಕೂರ್ಗು ಮೈಸೂರು ಇಲ್ಲೆಲ್ಲ ಈ ಒಂದು ಚಟುವಟಿಕೆನ ಪ್ರವಾಸಿಗರು ಪ್ರಯತ್ನ ಮಾಡ್ಬೋದು ಅಂದರೆ ಮೇಲೆ ಹಾರೋದಕ್ಕೆ ಮೇಲೆ ಮೇಲಿಂದ ಎಲ್ಲದನ್ನು ನೋಡೋದಕ್ಕೆ ಇಂಥಾ ಸಾಹಸಗಳನ್ನು ಮಾಡೋದಕ್ಕೆ ಆಸೆ ಇದ್ದೋರು ಈ ಒಂದು ಚಟುವಟಿಕೆನ ಮಾಡ್ಬೋದು ಇನ್ನೂ ಅದು ಬಿಟ್ಟರೆ ಜ ಹೆಚ್ಚಾಗಿ ಚಾರಣ ಹೋ ಚಾರಣ ಮಾಡೋದೇ ಒಂದು ಎಲ್ಲರಿಗೂ ತುಂಬಾನೆ ಇಷ್ಟವಾಗಿರೋದು ಅಂಥದಕ್ಕೆ ಕೂರ್ಗ್ ತುಂಬಾ ಒಳ್ಳೆಯ ಜಾಗ ಅಂತಾನೆ ಹೇಳ್ಬೋದು ತುಂಬಾ ಬೆಟ್ಟಗಳಿರೋದರಿಂದ ಈ ಆ ಚಾರಣ ಮಾಡೋರಿಗೆ ಚೆನ್ನಾಗಾಗುತ್ತೆ ಇನು ಅದು ಬಿಟ್ಟರೆ ಪ್ಯಾರಸೀಲಿಂಗ್ ಈ ಮಲ್ಪೆ ಗೋಕರ್ಣ ಬೀಚ್ಗಳು ಈ ಬೀಚ್ಗಳಲ್ಲೆಲ್ಲ ಪ್ಯಾರಸೀಲಿಂಗ್ ಹೋಗ್ಬೊದು ಅದು ಒಂದು ಒಳ್ಳೆಯ ಮನರಂಜನೆ ಅದು ಬಿಟ್ಟರೆ ಇನ್ನು ನಾಗರಹೊಳೆ ಅಲ್ಲೆಲ್ಲ ವನ್ಯಜೀವಿ ಅಭಯಾರಣ್ಯ ಅಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನ ನೋಡ್ಬೇಕು ದೊಡ್ಡ ದೊಡ್ಡ ವನ್ಯ ಮೃಗಗಳನ್ನ ನೋಡ್ಬೇಕು ಅನ್ನೋರಿಗೆ ಅದು ಒಳ್ಳೆಯ ಜಾಗ ಇನ್ನೂ ತುಂಬಾ ಎತ್ತರವಾದ ಬೆಟ್ಟದ ಮೇಲಿಂದ ಹಾರೋದು ಬಂಜಿ ಜಂಪಿಂಗ್ ಅಂತ ಹೇಳಿ ಹೇಳ್ತರೆ ಅದನ್ನ ಯ ಪ್ರಯತ್ನ ಪಡ್ಬೋದು ಅತಿ ಎತ್ತರವಾದ ಬೆಟ್ಟಗಳಿಂದ ಎಲ್ಲಾ ಸುರಕ್ಷಿತ ಎಲ್ಲದನ್ನು ಹಾಕಿರ್ತರೆ ಅಲ್ಲಿಂದ ಹಾರೋದೆ ಒಂದು ದೊಡ್ದು ಸಾಹಸ ಅಂತದನ್ನು ಏನಾದರೂ ಪ್ರಯತ್ನ ಮಾಡ್ಬೇಕು ಅನ್ನೋ ಥರ ಇದ್ದರೆ ತುಂಬ ಚ ಜಾಗಗಳಿವೆ ಕರ್ನಾಟಕದಲ್ಲಿ ಇನ್ನೂ ಅದನ್ನು ಬಿಟ್ಟರೆ ಇನ್ನು ಹೊನ್ನಮ್ಮ ರಿಡಿನಲ್ಲಿ ಚಾರಣ ಮಾಡ್ಬೋದು ಇನ್ನು ಮಕ್ಕಳಿಗೆ ಇಷ್ಟ ಆಗೋವಂಥದ್ದು ಆ ಸುಮಾರು ಆಟಗಳಿರೋ ಅಂತ ಜಾಗ ಅಂದರೆ ವಂಡರ್ಲಾ ಮತ್ತು ಜಿ ಆರ್ ಎಸ್ ಇದೆರಡು ಜಾಗಗಳು ಮಕ್ಕಳಿಗೆ ತುಂಬಾನೆ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ಹೆಚ್ ಹೆಚ್ಚಿನ ಆಟಗಳು ಬೇಕು ನೀರಿನಲ್ಲಿ ಆಡೋ ಆಟಗಳು ಬೇಕು ಅಥ್ವಾ ಮೇಲೆ ತಿರುಗುವಂಥದ್ದು ಜೋರಾಗಿ ಅಂಥಾ ಆಟಗಳೆಲ್ಲ ಬೇಕು ಅಂತ ಅಂದರೆ ಈ ವಂಡರ್ಲ ಮತ್ತು ಜಿ ಆರ್ ಎಸ್ಸು ತುಂಬ ಒಳ್ಳೆಯ ಜಾಗ ಇನ್ನೂ ಕೊಡಗಿನಲ್ಲೆಲ್ಲ ಶಿಖರ ಅಲ್ಲೆಲ್ಲ ಅದು ಕೂಡ ಚಾರಣ ಮಾಡೋದೇ ಬೆಟ್ಟ ಹತ್ತೋದು ಇನ್ನು ಬಿಟ್ಟರೆ ನೇಚರ್ ಕ್ಯಾಂಪಿಂಗ್ ಮಾಡ್ಬೋದು ಕಾಡಿನ ಮಧ್ಯದಲ್ಲಿ ಕ್ಯಾಂಪ್ ಹಾಕೋದು ಇಂಥದೆಲ್ಲ ಮಾಡ್ಬೋದು ಬೆಂಕಿ ಹಾಕಿ ಕ್ಯಾಂಪ್ ಹಾಕಿ ಒಂದು ರಾತ್ರಿ ಉಳಿಯೋದು ಕಾಡಿನ ಮಧ್ಯದಲ್ಲಿ ಇದು ಎಲ್ಲ ಒಂಥರ ಸಾಹಸನೆ ರಾತ್ರಿ ಹೊತ್ನಲ್ಲಿ ಕಾಡಲ್ಲಿರೋದಂದರೆ ಅದು ಮಾಡ್ಬೋದು ಇನ್ನೂ ಯಾಣ ಆ ಕವಲು ಗುಹೆಗಳು ಅಲ್ಲೆಲ್ಲ ಹೋಗೋದು ಯಾರು ಇಲ್ಲದೇ ಇರೋ ಜಾಗ ಅಲ್ಲಿ ಹೆಚ್ಚಿನದ್ದಾಗಿ ಪ್ರವಾಸಿಗರೇ ಬರ್ಬೇಕು ಬಿಟ್ಟರೆ ಹೆಚ್ಚಿನದ್ದಾಗಿ ಜನರು ಓಡಾಡಲ್ಲ ಅಂಥ ಜಾಗದಲ್ಲಿ ಹೊ ಅಂಥ ಜಾಗಗಳಿಗೆ ಭೇಟಿ ನೀಡ್ಬೋದು ಅ ಇನ್ನೂ ಅದೇ ಅಗ್ನಿಶಾಮಕ ಬೆಂಕಿ ಹಾಕಿ ಒಂದು ಕ್ಯಾಂಪ್ ಮಧ್ಯದಲ್ ಮಾಡುವಂಥದ್ದು ಇನ್ನು ಅದು ಬಿಟ್ಟರೆ ಬೀಚ್ ಹತ್ರ ಪ್ಯಾರಾಗ್ಲೈಡಿಂಗ್ ಮಾಡ್ಬೋದು ಜೆಟ್ಸ್ಕೈಯಿಂಗ್ ಮಾಡ್ಬೋದು ನೀರು ಸ್ಕಾ ನೀರಿನಲ್ಲಿ ನೀರಿನಲ್ಲಿ ದೋಣಿಯಲ್ಲಿ ಅದರಲ್ಲೆಲ್ಲ ರೇಸ್ ಹೋಗುವಂಥದೆಲ್ಲ ಮಾಡ್ಬೋದು ಹೆಚ್ಚಿನದ್ದಾಗಿ ಆ ಬೀಚ್ ಹತ್ರ ಸಮುದ್ರದ ಹತ್ರ ನೀವು ಕ್ಯಾಂಪ್ ಕೂಡ ಹಾಕ್ಬೋದು ಒಂದು ಇದು ಕ್ಯಾಂಪ್ ಹಾಕಿ ಒಂದು ರಾತ್ರಿ ಉಳಿಯುವಂಥದ್ದು ಅಂಥದೆಲ್ಲ ಮಾಡುವುದು ಇನ್ನು ಅದು ಬಿಟ್ಟರೆ ಬೆಂಗಳೂರಲ್ಲೆಲ್ಲ ಕುದುರೆ ಸವಾರಿ ಮಾಡ್ಬೋದು ಕುದುರೆ ಮೇಲೆ ಹತ್ಬೇಕು ಅನ್ನೋವಂಥದ್ದು ಆ ಕುದುರೆ ಸವಾರಿ ಮಾಡ್ಬೇಕು ಅಂತ ಆಸೆ ಇರೋರು ಬೆಂಗಳೂರು ಮೈಸೂರು ಅಲ್ಲೆಲ್ಲ ಹೆಚ್ಚಾಗಿ ಈ ಕುದುರೆ ಸವಾರಿ ಮಾಡ್ಲಿಕ್ಕೆ ಸಿಗುತ್ತೆ ಇನ್ನೂ ಹೆಚ್ಚಿನ ಜಾಗಗಳಿವೆ ಹಳೆ ಹಳೆ ಕೋಟೆಗಳು ಮೇಲೆ ಮೇಲ್ ಬೆಟ್ಟದ ಮೇಲಿರೋ ಕೋಟೆಗಳೆಲ್ಲ ಹತ್ತಿ ಹೋಗ್ಬೇಕು ಅನ್ನೋ ಅಂತವರಿಗೆಲ್ಲ ಕರ್ನಾಟಕದಲ್ಲಿ ತುಂಬ ಸಾಹಸ ಕ್ರೀಡೆಗಳು ಸಿಗುತ್ತೆ ಜಲ ಕ್ರೀಡೆಗಳು ಶಿಬಿರಿಕೆ ಮಾಡ್ಬೋದು ಚಾರಣ ಹೋಗ್ಬೊದು ಹೋಗಲಿಕ್ಕೆ ತುಂಬ ಜಾಗಗಳಿವೆ ಇನ್ನೂ ಸಕ್ಲೇಶ್ಪುರ ಅಲ್ಲೆಲ್ಲಾನೂ ಅಷ್ಟೇ ಸಕ್ಕರೆ ಬೈಲು ಅಲ್ಲಿ ಆನೆಗಳನ್ನು ನೋಡ್ಬೇಕಂದರೆ ಅಲ್ಲಿ ಹೋಗ್ಬೊದು ಇನ್ನು ದಾಂಡೇಲಿಯಲ್ಲಿ ಸುಮಾರು ನೀರಿನ ಆಟಗಳಿದೆ ವನ್ಯಜೀವಿ ಅಭಯಾರಣ್ಯ ಇದೆ ನೀರಿನ ಆಟ ಕಾಳಿ ನದಿಯಲ್ಲಿ ರಿವ್ ನದಿ ರಾಫ್ಟಿಂಗ್ ಹೋಗೋದು ಇಂಥದ್ದನ್ನೆಲ್ಲ ಮಾಡ್ಬೋದು ಕರ್ನಾಟಕ ನಿಜ್ವಾಗಲೂ ಹೇಳ್ಬೇಕಂದರೆ ಪ್ರವಾಸಿಗರಿಗೆ ಒಂದು ಒಳ್ಳೆಯ ಜಾಗ ಅಂತಾನೆ ಹೇಳ್ಬೋದು